ಹಲೋ ಹಾಂ ಹೌದು ನಮ್ಮ ಅಂಗ್ಡಿಲ್ಲಿ ಸೇವಂತಿಗೆ ಸಂಪಿಗೆ ಕ ಕನಕಾಂಬ್ರ ನಿಮ್ಗೆ ಯಾವ್ದು ಬೇಕೋ ಉಂಟು ಹೌದು ಹಾಂ ಅಡ್ಡಿಲ್ಲ ಕೊಡುವ

ಹಲೋ ಕೇಳಿಸ್ತ ಇಲ್ಲ ಹಾಂ ಈಗ ಕೇಳಿಸ್ತ ಇದ್ದು ಹೇಳಿ ಈಗ ಕೇಳಿಸ್ತ ಇದ್ವು ಹೇಳಿ ಅಡ್ಡಿಲ್ಲ ಸಿಕ್ತು ಎಷ್ಟು ಕೆಜಿ ಬೇಕಾಗಿತ್ತನ ಹಾಂ ಅಡ್ಡಿಲ್ಲ ಕೊಡುವ ಮುನ್ನೂರು ರೂಪಾಯಿ ಕಿಲೋ ಹೌದು ಕಡಿಮೆ ಮಾಡಿಕೊಡುವ ಜಾಸ್ತಿ ಆಗತ್ತೆ ಹೇಳಾರೆ

ಹಾಂ ಅಡ್ಡಿಲ್ಲ ಹಾಂ ಬೇಕಾದಷ್ಟು ಸಿಗ್ತು ಏನೂ ತೊಂದ್ರೆ ಇಲ್ಲ ಎರಡು ಮೂರು ದಿವ್ಸ ಬೇಕೋ ಎರಡು ಮೂರು ಸಲ ಬೇಕೋ ಎರಡು ಮೂರು ಅಥವಾ ಎರಡು ಪ್ರತಿ ದಿವ್ಸ ಕಳಿಸ್ಕೊಡುವ ಹ್ಯಾಂಗೆ ಬೇಕು ಹಾಂಗೆ ಕಳಿಸಿ ಕೊಡುವ ನಮ್ಮ ಗಾಡಿ ಬರ್ತ ಇದ್ದಂಗೆ ಕಳ್ಸಿ ಬಿಡ್ತೆ ಸಾವ್ಕಾರ್ರೆ ಹಾಂ ಅಡ್ಡಿಲ್ಲ ನೋಡ್ರಿ ಅಡ್ಡಿಲ್ಲ ಯಾವತ್ತು ಆಯ್ತು ಅವತ್ತು ನೋಡ್ಕ ಇಲ್ಲ ಇಲ್ಲ ಹಾಳಾದ್ದು ಹೂ ಯಾವುದೂ ಕಳ್ಸೋದಿಲ್ಲ ನಾವು ಹಾಳಾದ್ದು ಹೂವೆಲ್ಲ ತೆಗ್ದು ಒಗ್ದು ಬಿಡ್ತಿವಿ ನಮ್ದು ಕ್ವಾಲಿಟಿಯೇ ಹಂಗಿತ್ತು ಯಾವಾಗಲೂ ಇಲ್ಲ ಇಲ್ಲ ಇಲ್ಲ ಹೋಲ್ಸೇಲ್ ಕೊಡುದ ಬ ರಿಟೈಲ್ ಕೊಡಲಿ ಎರಡೂ ಒಂದೇ ನಮ್ದು ಕ್ವಾಲಿಟಿ ಕ್ವಾಲಿಟಿ ಇಲ್ಲಾಂದ್ರೆ ಆ ಮದುವೆ ಎಷ್ಟು ಬೇಕು ಮದುವೆ ಮಾಡಿ ನೀವು ಹೆಚ್ಚು ಮದುವೆ ಮಾಡಿದಷ್ಟು ನಾವು ನಮ್ಮ ಸೇಲ್ ಹೆಚ್ಚು ಆಗ್ತು ಬೇಕಾದಂಗೆ ಮಾಡಿಕೊಡುವ ನಿಮ್ಗೆ ಹೇಳ್ದಂಥ ಮಾಲು ಮಾಡಿಕೊಡ್ತೇವೆ ಯಾವ ಕ್ವಾಲಿಟಿ ಬೇಕು ಹೇಳಿ ಆ ಕ್ವಾಲಿಟಿ ಮಾಡ್ಕೊಡ್ತೀವಿ ನಿಮಗೆ ಹಾಂ ಅವ್ಕೆ ಗುಲಾಬಿ ಹೂ ಬೇಕಲ್ಲ ಅಡ್ಡಿಲ್ಲ ನೋಡ್ಲು ಅಡ್ಡಿಲ್ಲ ಅಡ್ಡಿಲ್ಲ ಎಷ್ಟೊತ್ತಿಗೂ ಬನ್ನಿ ಆಂ ಆಂ ಇದೆ ನಂಬರೇ ನೀಂಗ ಎಷ್ಟೊತ್ತಿಗೂ ಕಾಲ್ ಮಾಡ್ರಿ ಬಪ್ಲು ಅಡ್ಡಿಲ್ಲ ಹಾಂ ಹಾಂ ಹಾಂ ಓಕೆ